ನಾನು ಉಬರ್ನಲ್ಲಿ ಒಂದು ಕ್ಯಾಬ್ನ ಬುಕ್ ಮಾಡಿಕೊಂಡೆ ಅದು ನನಗೆ ಅಫರ್ಡಬಲಾಗಿತ್ತು ಪ್ರೈಸು ಸೊ ಅದರಿಂದ ನಾನು ಎರಡು ದಿನಕ್ಕೆ ಬುಕ್ ಮಾಡಿಕೊಂಡೆ ನಾನು ಸೋ ನಾನು ಎರಡು ದಿನವೂ ತುಂಬ ಸುತ್ತಾಡಿದೆ ಬಟ್ ಆ ಎರಡು ದಿನದಲ್ಲಿ ನನಗೆ ಒಳ್ಳೆ ರಿಲೇಶನ್ಶಿಪ್ ಇತ್ತು ನನಗೆ ಒಳ್ಳೆ ಫ್ರೆಂಡ್ಲಿ ನೇಚರ್ ಡ್ರೈವರ್ ಜೊತೆಗೆ ನನಗೆ ಒಳ್ಳೆ ಫ್ರೆಂಡ್ಲಿ ನೇಚರಿತ್ತು ಅವ್ರು ಚೆನ್ನಾಗೇ ಮಾತಾಡ್ತಾರೆ ಲೈಕ್ ಆನ್ ಟೈಮ್ಗೆ ಪಿಕಪ್ ಆಂಡ್ ಡ್ರಾಪ್ ಮಾಡ್ತಾರೆ ಮತ್ತೆ ಅವರು ಡ್ರೈವಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ ಲೈಕ್ ಎಲ್ಲ ಸಿಚುಯೇಶನ್ಸಲ್ಲಿ ಲೈಕ್ ಡ್ರೈವಿಂಗ್ ಇವಾಗ ಸಡನ್ ಬ್ರೇಕು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ಬಟ್ ಚೆನ್ನಾಗಿದೆ ಡ್ರೈವಿಂಗ್ ಸ್ಕಿಲ್ಸು ಬಟ್ ಬೆಟರ್ ಇನ್ನು ಅವರು ಇನ್ನು ಮಾಡ್ಬೋದು ಲೈಕ್ ಅವ್ರ ಸ್ಕಿಲ್ಸ್ಗೆ ತಕ್ಕಂತೆ ಇನ್ನು ಸ್ವಲ್ಪ ಮೇ ಬಿ ಅವರು ಇನ್ನು ಸ್ವಲ್ಪ ಜಾಸ್ತಿನೇ ಓಡಿಸ್ಬೋದು ಥಿಂಕ್ಸು ಲಾರಿ ಡ್ರೈವರ್ ಥರ ಓಡಿಸ್ತಾರೆ ಅವರು ಲೈಕ್ ಅಂದರೆ ಜಾಸ್ತಿ ನಿದ್ದೆ ಮಾಡೋದಿಲ್ಲ ಆಕ್ಟೀವ್ ಆಗಿರ್ತಾರೆ ಡ್ರೈವಿಂಗ್ ಟೈಮಲ್ಲಿ ಸೊ ಚೆನ್ನಾಗಿ ಮಾತಾಡ್ತಾಯಿರ್ತಾರೆ ಮತ್ತೆ ಯಾವುದೇ ಪ್ಲೇಸ್ ಕೇಳಿದರು ಎಕ್ಸಾಕ್ಟಾಗಿ ಕರ್ಕೊಂಡು ಹೋಗಿಬಿಡ್ತಾರೆ ವಿಥೌಟ್ ಎನಿ ಸ್ಟೇಷನ್ಸ್ ಏನೇ ಇಲ್ಲದೆ ಅವ್ರು ಕರ್ಕೊಂಡು ಹೋಗಿಬಿಡ್ತಾರೆ ಸೊ ಚೆನ್ನಾಗಿದೆ ನನ್ಗೆ ಎಕ್ಸ್ಪೀರಿಯೆನ್ಸ್ ಥ್ಯಾಂಕ್ಯೂ